ನನ್ನನ್ನು ಬಿಟ್ಟರೆ ಮತ್ತೆ ನಮ್ಮನೆಯಲ್ಲಿ ನಮ್ಮ ಭಾವನ ಮಕ್ಕಳಿಗೆ ಮತ್ತು ನನ್ನ ತಮ್ಮ ಮಕ್ಕಳಿಗೆ ನಮ್ಮವ್ರಿಗೆಲ್ಲ ತಮ್ಮಗೂ ಎಲ್ಲರ್ಗೂ ಇಷ್ಟ ನನ್ನ ಮೈದುನವ್ರಿಗೂ ಇಷ್ಟ ಮತ್ತು ಅವರು ನಮ್ಮನ್ನ ನೋಡ್ಕೊಂಡು ಮತ್ತು ಅವರು ಮನೆ ಹತ್ರ ಅವರು ತಮ್ಮ ಅವರು ಊರಲ್ಲಿರೋದು ಅವ್ರು ನನ್ನನ್ನು ನೋಡಿ ಮತ್ತೆ ಹೌದಪ್ಪ ಬೆಳೆಗಳು ಚನ್ನಾಗಿವೆ ಅಂತ ಮತ್ತು ಅವ್ರ ಅವ್ರ ಮನೆ ಹತ್ರ ಖಾಲಿ ಜಾಗ ಇದೆ ಅಲ್ಲಿ ಮತ್ತೆ ಹೂವು ಗಿಡಗಳು ಹಣ್ಣು ಗಿಡ ಹೆಚ್ಚು ತರಕಾರಿ ಹಾಕ್ತಾರೆ ಮತ್ತು ತರಕಾರಿ ಎಲ್ಲ ಹಾಕಿ ಅದಕ್ಕೆ ಮದ್ದು ಗೊಬ್ಬರ ಪಾತಿ ಮಾಡೋದು ಮತ್ತು ಕ ಊ ಗಿಡಗಳು ಕನಕಾಂಬ್ರ ಗುಲಾಬಿ ದಾಸವಾಳ ಡೇರೆ ಹೂವು ಕಾಕಡ ಹೂವು ಆ ಥರ ಮಲ್ಲಿಗೆ ಹೂವು ಆ ಥರ ಗಿಡಗಳೆಲ್ಲ ಇಟ್ಟಿದ್ದಾರೆ ಮತ್ತೆ ಇಟ್ಟು ಅವರು ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಭಾವನ ಮಕ್ಕಳು ಅಷ್ಟೇ ಅವರು ಅಷ್ಟೇ ಆಂಟಿ ಇದೆಲ್ಲ ತುಂಬ ಚೆನ್ನಾಗಿದೆ ಇಂಟ್ರೆಶ್ಟಾಗಿದೆ ನನಗೂ ಇಷ್ಟ ಆಗ್ತಾಯಿದೆ ಅಂತ ಅವರು ಅಷ್ಟೇ ಮತ್ತು ಮನೆಯಲ್ಲಿ ಆ ಥರ ಪಾಟಲ್ಲಿ ರೋಸ್ ಇಡು ತಂದಿಡೋದು ಮತ್ತು ಅದಕ್ಕೆ ಔಷಧಿ ಹೊಡಿಯೋದು ಮತ್ತು ಕಟ್ ಬೆಳೆಸೋದು ಮತ್ತು ಹೊವಿನ ಗಿಡಗಳಾಗಲಿ ಸೂಜಿ ಮಲ್ಲೆ ಮಲ್ಲಿಗೆ ಹೊವು ಆ ಥರಯೆಲ್ಲ ನೆಟ್ಟು ಅವ್ರು ತುಂಬ ಚೆನ್ನಾಗಿ ಇಂಟ್ರೆಶ್ಟಾಗಿ ತೋರ್ಸ್ತಾಯಿದಾರೆ ಮತ್ತು ನಮ್ಮತ್ತೆ ನಮ್ಮ ಮಾವ ನಮ್ಮನೆ ಹಿಂದುಗಡೆ ಜಾಗ ಇದೆ ಆ ಜಾಗದಲ್ಲಿ ಪಾತಿ ಎಲ್ಲ ಇದ್ಮಾಡಿ ಅಂಗಳಗಳು ಅಗಿದು ಇದು ಮತ್ತೆ ತರಕಾರಿದು ಸೋರೇಕಾಯಿ ಕುಂಬಳಕಾಯಿ ಆ ಥರಾ ಬದನೇಕಾಯಿ ತೊಗರಿಕಾಯಿ ಅಂಥ ಎಲ್ಲ ಹಾಕಿ ಇವಾಗ ಮನೆಗೆ ನಾವು ತರಕಾರಿ ಏನು ತೊಗೊಳೋಷ್ಟು ಏನಿಲ್ಲ ಅದೇ ತೊಗರಿಕಾಯಿ ಇವಾಗ ತೊಗರಿಕಾಯಿ ಸಿಗ್ತಾಯಿದೆ ತೊಗರಿಕಾಯಿ ಅಲ್ಲೇ ಗಿಡದಲ್ಲೇ ಬಿಟ್ಟಿದೆ ಮತ್ತು ಚಪ್ರ ಬದನೇಕಾಯಿ ಗಿಡ ಇಟ್ಟಿದಾರೆ ಮತ್ತು ಚಿಕ್ಡಿಕಾಯಿ ಆ ಥರಯೆಲ್ಲ ಇಟ್ಟು ಇವಾಗ ನಾವು ಮನೆಗೆ ತರಕಾರಿನ ಇಲ್ಲೇ ಮನೆ ಹತ್ರವೇ ಬೆಳ್ಕೊಂತಾಯಿದ್ದೀರಿ ಮತ್ತು ಎಲ್ಲ ಇಂಟ್ರಶ್ಟ್ ಎಲ್ಲರ್ಗು ಮನೆಯಲ್ಲಿ ಒಬೊಬ್ರು ನಾವು ಮಾಡೋದು ನೋಡಿ ಎಲ್ಲರ್ಗು ಅದು ಬೆಳೀಬೇಕು ಇದು ಬೆಳೀಬೇಕು ಅನ್ನೋದು ತುಂಬ ಆಸೆ ಹುಟ್ಕೊಳ್ತಾಯಿದೆ ಮತ್ತು ಅದೇ ಥರ ಅವರು ಮನೆ ಹತ್ರ ಬೆಳೆಸ್ತಾಯಿದ್ದಾರೆ ತರ್ಕಾರಿಗಳು ಬೆಳೆಸ್ತಾರೆ ಮತ್ತು ಬಾಳೆಗಿಡ ಇಟ್ಟಿದ್ದಾರೆ ಮತ್ತು ಅದು ಎಲ್ಲ ಇದೆ ಕುಂಬಳಕಾಯಿ ಗಿಡ ಆಗಿರ್ಬಹ್ದು ಹೂವಿನ ಗಿಡಗಳಾಗಿರ್ಬಹುದು ಮತ್ತು ಪನ್ನೀರು ಸೊಪ್ಪು ಹಾಕಿದ್ದಾರೆ ಮರದ ಹೂವಿನ್ ಸೇವಂತಿಗೆ ಗಿಡ ಹಾಕಿ ಮತ್ತು ಅದನ್ನೇ ದೇವರಿಗೆಲ್ಲ ಆತ ದಾಸವಾಳ ಹೂವು ಆ ಥರ ಒಂದೊಂದು ಇದರಲ್ಲಿ ಒಂದೊಂದು ಸೈಡಿಗೆ ಒಂದೊಂದು ಹೂವಿನ ಗಿಡಗಳು ಒಂದೊಂದಿದು ಮತ್ತು ಎಲ್ಲ ಮಾಡಿ ಅವ್ರಿಗೂ ಇಂಟ್ರೆಸ್ಟ್ ಬರ್ತವೆ ಮಕ್ಕಳಿಗೆ ಮತ್ತು ನಮ್ಮತ್ತೆ ಹುಡುಗ್ರು ಸ್ಕೂಲ್ಗೋದಾಗ ಮನೆಯಿಂದ ನಮ್ಮತ್ತೆ ಏನು ಮಾಡ್ತಾರೆ ಪಾತಿ ಮಾಡಿ ನೀರಟ್ಟೋದು ಮತ್ತು ಅದಕ್ಕೆ ಹಸು ಗೊಬ್ಬರ ಎಲ್ಲ ತಂದು ಆ ಗೊಬ್ಬರ ಹಾಕೋದು ಅದಕ್ಕೆ ಇಲ್ಲಿ ಕಡ್ಡಿ ಯಾವ ಕಡ್ಡಿ ಕಟ್ ಮಾಡೋದು ಮತ್ತೆ ಅಂಬುಗೆ ಚಪ್ಪರ ಹಾಕೋದಾಗಿರ್ಬೋದು ಮತ್ತು ಅದನ್ನು ಯಾವ್ಥರ ಇದುಮಾಡ್ಬೇಕು ಎಲ್ಲಿ ಯಾವ ಗಿಡಕ್ಕೆ ಚಿಗ್ಡಿಕಾಯಿಗೆ ಚಪ್ಪರ ಹಾಕ್ಬೇಕು ಮತ್ತು ಕುಂಬಳಕಾಯಿಗೆ ಇದು ಹಾಕ್ಬೇಕು ಗಿಡಕ್ಕೆ ಚಪ್ ಚಪ್ಪರ ಬದನೇಕಾಯಿ ಗಿಡಕ್ಕೆ ಹಬ್ಬಿಸ್ಬೇಕು ಆ ಥರ ಅವ್ರಿಗೆ ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ ಮತ್ತು ನಮ್ಮತ್ತೆ ಬಂದು ಅದೆಲ್ಲ ತುಂಬ ಇಂಟ್ರೆಶ್ಟಾಗಿ ಮಾಡ್ತಾರೆ ಮತ್ತು ಅಷ್ಟೇ ಪಕ್ಕದಲ್ಲಿ ಅದು ಎಲ್ಲ ಕಸ ಕಡ್ಡಿ ಎಲ್ಲ ಜಾಸ್ತಿ ಇದ್ದರೆ ಏನಾದರು ಬಂದು ಹಾವು ಏನಾದರು ಸೇರಿಕೊಳ್ಳುತ್ತೆ ಅಂಥೇಳಿ ಕಾಂಪೌಂಡ್ ಹಾಕಿದ್ದಾರೆ ಮತ್ತು ಅದರಲ್ಲಿ ಉದುರೋ ಎಲೆಗಳಾಗಿರ್ಬೋದು ನಾವು ಏನೇನು ಕಸ ಕಡ್ಡಿ ಏನನ ಹುಡುಗ್ರು ಹೋದಾಗ ಏನಾದ್ರು ಒಂದು ತಿಂದು ಬಿಸ್ಕೆಟ್ ಕವರು ಆ ಥರ ಏನಾರು ಹಾಕಿದ್ರೆ ಅವನೆಲ್ಲ ಅವ್ರು ಕ್ಲೀನ್ ಮಾಡ್ತಾರೆ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೀರಟ್ತಾರೆ ಗಿಡಗಳು ತುಂಬನೇ ಚೆನ್ನಾಗಿ ಬರ್ತಾಯಿದೆ ತರಕಾಗಳು ನಮ್ಮ ನಮಗೆ ಅಕ್ಕಪಕ್ಕದ ಮನೆಲೆಲ್ಲ ಕೊಡ್ತಾರೆ ನೋಡ್ರಿಯಮ್ಮ ನಾವು ಹಾಕಿರೋ ಗಿಡದಲ್ಲಿ ಬೆಳೆದಿರೋದು ತೊಗೊಳ್ಳಿ ಅವ್ರಿಗೂ ಸೊ ಒಂದೊಂದು ದಿವಸ ಅವ್ರಿಗೂ ಕೊಡ್ತಾರೆ ಅವರೆಲ್ಲ ಅವಾಗ ನೋಡಿ ನಿಮ್ಮ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಟೊಮಟೋ ಇದು ಒಂದು ಐದಾರು ಲೈನಲ್ಲಿ ಟೊಮಟೋ ಹಾಕಿದ್ದಾರೆ ಟೊಮಟೋಗಳು ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ಕೊಡ್ತಾರೆ ಅವ್ರಿಗೆ ಎಲ್ಲ ಇಸ್ಕೊಂಡು ತುಂಬ ಚೆನ್ನಾಗಿದೆ ನೀವು ಕ್ಲೀನಾಗಿ ಕಣ್ಮುಂದೆ ಬೆಳ್ದಿದ್ದೀರಾ ಇದರಲ್ಲಿ ಯಾವುದೇ ಇದು ಕೆಮಿಕಲ್ ಆಗಲಿ ಆ ಥರ ಏನೂ ಇದಾಗಿಲ್ಲ ನಮಗೆ ತುಂಬ ಖುಷಿ ಆಗ್ತಾಯಿದೆ ತರಕಾರಿ ತಿನ್ನೊಕ್ಕೆ ಅಂತೆಲ್ಲ ಹೇಳ್ತಾರೆ ಮತ್ತು ಹಾಗೆ ಸೊಪ್ಪು ನಮ್ಮತ್ತೆ ಆಮೇಲೆ ಅಲ್ಲಿ ಇದರಲ್ಲಿ ಅವರು ಇದರಲ್ಲಿ ಒಬ್ಬ ಊರಿಗೆ ಹೋಗಿ ಅವ್ರ ಮನೇಲ್ಲಿ ಸೊಪ್ಪಿನ ಬೀಜ ತಂದಿದಾರೆ ದಂಟು ಸೊಪ್ಪು ಅದ್ರ ಬೀಜಾನ ತ ಚೆಲ್ಲಿದ್ದೀರಿ ಪಾಲಕ್ಕು ಇದ್ಮಾಡಿದ್ದೀರಿ ಮತ್ತು ಮೆಂತೆ ಅದ್ರ ಜೊತೇಲಿ ಲೈನ್ ಮಾಡಿ ಇದು ಇದ್ಮಾಡಿ ಮೆಂತೆ ಚೆಲ್ಲಿದ್ದು ಮೆಂತೆ ಚೆಲ್ಲಿದ್ದಾರೆ ನಮ್ಮತ್ತೆ ಇವಾಗ ಸೊಪ್ಪುಗಳು ಇವಾಗೆಲ್ಲ ಇದಾಗ್ತಾಯಿದೆ ಮತ್ತು ನೋಡ್ಬೇಕು ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ಕಾಣ್ತಾ ಮೊಳ್ಕೆಗಳೆಲ್ಲ ಇದಾಗ್ತಾಯಿದೆ ಮೆಂತೆ ಹಾಕಿದ್ದಾರೆ ಪ ದಂಟಿನ ಸೊಪ್ಪಿನ ಬೀಜ ಹಾಕಿದ್ದಾರೆ ಅದೆಲ್ಲ ಊರಿಂದ ತಂದುಹಾಕಿದ್ದಾರೆ ಮತ್ತೆ ಇದು ಏನಪ್ಪ ಬೀಜದ್ದು ಏನು ಗಿಡ ಔಷಧಿ ಬೀಜದ್ದು ಏನಪ್ಪ ಅದು ಅದನೆಲ್ಲ ತಂದು ಇಟ್ಟಿದ್ದಾರೆ ಮತ್ತೆ ಹಾಕ್ಬೇಕು ಮತ್ತು ಇವಾಗ ನನ್ನನ್ನ ಬಿಟ್ಟರೆ ಎಲ್ಲರ್ಗೂ ಕೃಷಿಯಲ್ಲಿ ಇಂಟ್ರೆಶ್ಟಿದೆ ಆ ಕ ತೋಟದಲ್ಲೆಲ್ಲ ಮಾಡ್ತಾರೆ ಎಲ್ಲ ಚೆನ್ನಾಗಿ ತೋಟ ಕೈಗಾರಿಕೆ ಎಲ್ಲ ನಮ್ಮತ್ತೆ ನಮ್ಮ ನಮ್ಮತ್ತೆಗೆ ತುಂಬಾನೇ ಇಂಟ್ರೆಶ್ಟ್ ಜಾಸ್ತಿ ಇದೆ ಎಲ್ಲ ಮಾಡ್ತಾಯಿದಾರೆ ನಮ್ಮತ್ತೇನೂ ಹುಡುಗ್ರೆಲ್ಲ ಬಂದಾಗ ನೀರಟ್ಟೋದು ಔಷಧಿ ಹೊಡಿಯೋದು ಮತ್ತು ತರಕಾಗೆಲ್ಲ ಇದ್ಮಾಡೋದು ತುಂಬಾನೇ ಬೆಳೆಯುತ್ತೆ ಅಂದರೆ ಒಂದಂಗಡಿ ಇದೆ ನಮ್ಮತ್ತೆಯವ್ರ ಪರಿಚಯದವ್ರು ಆ ಅಂಗಡಿಗೆಲ್ಲ ತರಕಾ ಎಲ್ಲ ತಗೊಂಡೋಗಿ ಹಾಕ್ತಾರೆ ತುಂಬನೇ ತುಂಬನೇ ಖುಷಿ ಆಗುತ್ತೆ ಅದೆಲ್ಲ ಮಾಡೋದ್ರಿಂದ ಪರವಾಗಿಲ್ಲ ನಾವು ಮಾಡುತ್ತಿದಂಗೆ ಚೆನ್ನಾಗಿದೆ ಅಂತ ಕು ತುಂಬ ಖುಷಿ ಆಗುತ್ತೆ ಇದರಿಂದ ಮನೆಯಲ್ಲಿ ಸ್ವಲ್ಪ ಬಗ್ಗಿ ಎದ್ದು ಮಾಡೋದ್ರಿಂದ ನಮ್ಮತ್ತೆ ಅವರ ಆರೋಗ್ಯ ಕೂಡ ತುಂಬ ಸ್ ಚೆನ್ನಾಗಿದೆ ಗಾಳಿಯಲ್ಲಿ ಸ್ವಲ್ಪ ಓಡಾಡ್ತಾರೆ ಮಾಡ್ತಾರೆ ತೋಟದಲ್ಲಿರೋದ್ರಿಂದ ಅವ್ರಿಗೆ ಸ್ವಲ್ಪ ಹೆಲ್ದಿ ಅನ್ನಿಸ್ತಾರೆ ಅದರಿಂದ ನಮಗೆ ಖುಷಿ ಆಗುತ್ತೆ